ಏನಪ್ಪ ಅಂದರೆ ಭಾರತದ ಮಾಧ್ಯಮದ ಬಗ್ಗೆ ಮಾಧ್ಯಮ ಅಂದರೆ ಏನಪ್ಪ ಅಂದ್ರೆ ಪ್ರಸ್ ಮಾಧ್ಯಮ ಅಂದರೆ ಪತ್ರಕರ್ತರು ಇಲ್ಲಿ ನಮ್ಮ ಭಾರತದ ಒಳಗೆ ಮಾಧ್ಯಮ ಅಂದ್ರೆ ಭಾಳ ಫಸ್ಟ್ ಪ್ರಿಫೆರೆನ್ಸ್ ಮಾಧ್ಯಮದ ಏನೇ ಆದರು ಬಿ ನಾವೂ ಹಿಂಗೆ ಆಗ್ಯದಪ್ಪ ಅಂತಂದ್ರೆ ಫಸ್ಟ್ ಪ್ರಸ್ ಟಿವಿ ನೈನ್ದಾಗ ಮತ್ತು ಆ ಪಬ್ಲಿಕ್ ಟಿವಿ ನಾನಾ ಥರ ಇವೂ ವಾರ್ತೆಗಳೊ ಇಲಾಖೆಗಳೊ ಇದ್ರಗಾ ಬಹಳಷ್ಟು ಏನಪ್ಪ ಅಂದ್ರೆ ನಾವು ಆವಾಗಿನ ನೋಡಿದ್ಕೆ ಈಗಿನ ನೋಡಿದ್ಕೆ ಭಾಳ ವ್ಯತಾಸ ಅದೆ ಮತ್ತು ಆವಾಗಿನ ಟೈಮ್ನಾಗೆಲ್ಲ ನಾವು ಕಾ ನೋಡೋದರ್ ಬಿ ಸುಳ್ಳು ಅನ್ಸೋ ಈಗಿನ ಟೈಮ್ನಾಗೆಲ್ಲ ಮಾಧ್ಯಮದಾಗ ಖರೇ ನೀಡು ತೋರಿಸ್ತಾರೆ ಕೆಲವೊಂದ್ ಏನಾಗಿ ನೀನು ನೀನು ಸ್ಪಾಟ್ನಾಗ ತೋರಿಸ್ತಾರ ಕೆಲ್ವೊಂದು ಅದ್ರಾಗೆ ಜರ ಸುಳ್ಳುಗಳನ್ನು ಹೇಳ್ತಾ ಸ್ವಲ್ಪ್ ಸ್ವಲ್ಪ್ ಅವಾಗಿನಂಗೆ ಹಂಗಾಯಿತು ಹಿಂಗಾಯಿತು ಅಂದರೆ ಬಿ ಜರ ಮಾಧ್ಯಮದ್ ಬಗ್ಗೆ ನಂಗೆ ಏನ್ ಬಿ ಅದರ ಬಿ ಈಗ ಎಲ್ಲಪ್ಪ ಹಿಂಗಾಗದೆ ಗುಲ್ಬರ್ಗ ಕೆ ಇಂಥ ಏರಿಯಾದಗೆ ಹಿಂಗಾಗ್ಯದೆ ಹಾಂ ಮಾಧ್ಯಮದ ಟಿವಿ ಹಚ್ಚಿರಿ ವಾರ್ತೆ ಹಚ್ಚಿರಿ ವಾರ್ತೆ ವಾರ್ತೆ ಓದ್ತಾ ಓದ್ತಾ ಹಿಂಗೆ ಹಿಂಗೆ ಪಟ್ಟ ಇದು ಮಾಡ್ತಿದೇನು ಹೀಗಾಗಿ ನಮ್ಗೆ ಭಾರತದಾಗೇ ಮಾಧ್ಯಮದ ಅಂದ್ರೆ ಭಾಳ ದೊಡ್ಡ ಅವರಿಗೊಂದು ಹೊರ್ವಾನೆ ಅದ ವಾರ್ತೆ ಇಲಾಖೆದವ್ರಿಗೆ ನಾ ಒಂದು ಹತ್ತು ಇಪ್ಪತ್ತು ಒಂದು ಹತ್ತು ಹದಿನೈದು ಚನಾಲ್ ಅವು ಚಾನಲ್ಗಳಿಗೆ ಹೆಸ್ರು ಅಂತೆ ಮತ್ತು ಪಬ್ಲಿಕ್ ಟಿವಿ ಸುವರ್ಣ ನ್ಯೂಸ ಕಸ್ತೂರಿ ನ್ಯೂಸ ಲೆ ಟಿ ವಿಯು ಅಲ್ಲ ನಾನಾ ಥರ ಒಂದ್ಸೊಲ್ಪ ಚಾನಲ್ಗಳಿವೆ ಅಂದರೆ ಬಿ ಇಲ್ಲಿ ಗುಲ್ಬರ್ಗ ಭಾಳ ಅಂದ್ರೆ ಬ ಜನಪ್ರಿಯ ಅಂದ್ರದಕ್ಕೆ ಮಾಧ್ಯಮರೆ ಭಾಳ ಫಸ್ಟ್ ಏನು ಬಿ ಆಯ್ತು ಅಂದ್ರೆ ಹಿಂಗೆ ಸಣ್ಣವಂದು ಇನ್ಫಾರ್ಮಶನ್ ಹಿಂಗೆ ಕೊಡ್ಬೇಕಾಗಿತ್ತು ನಾಳೆ ಹಿಂಗೆ ಅದು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಮತ್ತು ಅವ್ರಿಗೆ ಮೊದಲೆ ಇನ್ಫಾರ್ಮೇಶನ್ ಹೇಳೋದು ಈಗ ಒಬ್ಬೊಬ್ರಿಗೆ ಹೇಳೋದಾಗೋಲ್ಲ ಈಗ ಎಲ್ಲರಿಗೆ ಈಗ ಒಂದು ಸಂಬಾರ್ ಮಂದಿ ದೋಸ್ತರು ಇರ್ತಾರೆ ಈಗ ಒಬ್ಬರಿಗೆ ಹೇಳೋದು ಹೆಂಗಾತದೆ ಮಾಧ್ಯಮದ ಮುಖಾಂತ್ರ ಹೇಳದ್ಬಿಟ್ಟುವು ಅಂದರೆ ಆಯ್ತು ಎಲ್ಲರಿಗೆ ಹರಡ್ಬಿಡುತ್ತೆ ಎಲ್ಲರಿಗೆ ಹಬ್ಬಿಡುತ್ತೆ ಅದು ಎಲ್ಲರಿಗೆ ಗೊತ್ತಾಗ್ಬಿಡ್ತಾ ಇದು ಹಿಂಗೆ ಅದಪ್ಪಾ ಏಯ್ ಗೊತ್ತಾಯ್ತಯಿಲ್ಲ ಈ ನಾವೇನು ನಮ್ಮನ್ನು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡೋದಿತ್ತು ಅವ್ನ ಬಗ್ಗೆ ಈಗ ಎಲ್ಲರಿಗೆ ನಾವು ಒಂದು ಸಾವಿರ ಮಂದಿ ಇದ್ದಿದೇವ್ ಎಲ್ಲ ಕಡೆನು ಹೀಗೆ ಹೇಳ್ಬೇಕಾಯ್ತು ಅವ್ರಿಗೆ ಎಲ್ಲರಿಗು ಹ್ಯಾಂಗ ಫೋನ್ ಹಚ್ಲಿಕ್ಕೆ ಬರ್ತದೆ ಅದ್ಕೇನು ಮಾಡಿದೆ ನಾವು ಮಾಧ್ಯಮ ಮುಖಾಂತ್ರ ತಿಳಿಸ್ಬಿಟ್ಟೇವು ಹಿಂಗೆ ಹಿಂಗೆ ಒಂದು ಫಂಕ್ಷನ್ ಅದ ಒಂದು ಸಂಡೆ ದಿನ ಹಿಂಗೆ ಒನ್ ಫಂಕ್ಷನ್ ಅದ ಬಂದುಬಿಡ್ರಿ ಒಂದು ಕಾರ್ಯಕ್ರಮ ಅದ ಎಲ್ಲರು ಆ ಕಡೆ ಅಂತ ಅಂತ ಹಿಂಗೆ ಹೇಳಿಬಿಟ್ಟೆ ನಾವು ಈ ಮಾಧ್ಯಮದ್ ಬಗ್ಗೆ ಭಾಳ ಇದು ಅದ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪತ್ರಕರ್ತರು ಖರೇನ ಅದ ಸುಳ್ಳು ಏನು ಹೇಳೋಲ್ಲ ಅಲ್ಲಿ ಖರೇನೆ ಇರ್ತದೆ ದೇ ಜರ ದಿಟ್ಟು ಡಿಟ್ಟ ಕರೆಕ್ಟ್ ಅಂದ್ರೆ ಸತ್ಯ ನಿಖರ ಪ್ರೆಸೆಂಟ್ಯಿಂಗೆ ನಡ್ದು ಈಗ ಆ ಇದ್ರಾಗೆ ಏನು ನಡೆದಪ್ಪ ಅಂದರೆ ಈ ಅಲ್ಲಿ ಜಾಗದಾಗೆ ಏನು ನಡ್ದಿದ್ಯಪ್ಪ ಕರೆಕ್ಟ್ ಜರ ತೋರ್ಸೋಲ್ಲ ಜರ ಅಂದ್ರೆ ಸತ್ಯತೇ ಇದ್ರ ಬಗ್ಗೆ ಹೇಳೋಲ್ಲ ಅಲ್ಲಿ ಏನು ಆಗಿದ್ಯಂತ ಸುಮ್ನೆ ನ್ಯೂಸ್ ಹಾಕ್ತಾ ಹಾಕ್ತಾರಾ ಅದು ಒಂದು ಜರ ಡಿಪಾಲ್ಟದ ನ್ಯೂಸ್ತೊ ಕರೆಕ್ಟ್ ಹೇಳ್ತಾರೆ ಬಟ್ ಅಲ್ಲಿ ಚಿಚು ಅಲ್ಲೀ ಏನು ಪ್ರತೀ ಈಗ ಇದರಲ್ಲಿ ಏನು ಆಗ್ತಾಯಿದೆ ಎದ್ರು ಅದನ್ನು ಹೇಳೋಲ್ಲ ಇದಿರು ಏನೋ ಒಂದು ಸರ್ಪ್ರೈಸ್ ಇಟ್ಟೆ ಹೇಳ್ತಾರೆ ಅದು ಒಂದು ಜರ ಮಾಧ್ಯಮದ ಪ್ರಾಬ್ಲಮ್ ಅದ ಅಂದರೆ ಬಿ ಮಾಧ್ಯಮಲಿಂದ ಭಾಳಷ್ಟು ಇದು ನೋಡೋದ್ಬೇಕಾದರೆ ಒಂದು ಸ್ವಲ್ಪ್ ಹೆಲ್ಪೇ ಅದಾ ನಮಗೆ ಎದಕ್ಕೆ ಬಿ ಆಗ್ಲಿ ಈಗ ನಾವು ಒಂದು ಸೆಕೆಂಡಿಗೆ ಡೆಲ್ಲಿಗೆ ಹೋಗೋಕಾಗಲ್ ಡೆಲ್ಲಿದಾಗ್ ಏನು ಆಗಿದ್ಯಪ್ಪ ಅಂತ ನಮ್ಗೆ ಗೊತ್ತಾಗೋಲ್ಲ ನಾವು ಇಲ್ಲೇ ಕೂತೆ ಮಾತಾಡ್ತಿರ್ತೀವಿ ಹೆಂಗೆ ಡೆಲ್ಲಿದಾಗೇನ್ ನಡ್ದದೆ ಏನಿಲ್ಲ ಅಲ್ಲಿದು ವಹಿವಾಟ್ ಹೆಂಗೆ ನಡ್ದಾದ ಈಗ ಅಂತಂದ್ರೆ ಇಲ್ಲಿ ಮನೆಯಾಗ್ ಕೂತು ಟಿವಿ ಆನ್ ಮಾಡ್ಬಿಡೋದ್ ಇಲ್ಲ ಪಬ್ಲಿಕ್ ಟಿವಿ ಆಯಿತು ಉದಯ ನ್ಯೂಸ್ ಆಯಿತು ಸುವರ್ಣ ನ್ಯೂಸ್ ಆಯ್ತು ಹಚ್ಚಿ ಬಿಟ್ಟು ಅಂದ್ರೆ ಡೆಲ್ಲಿಯಾಗ್ ಹಾಂ ವಿಧಾನ ಸೌಧ ಹಿಂಗೆ ನಡ್ದದಪ್ಪಾ ಪಾರ್ಲಿಮೆಂಟ್ನಾಗ ಹಿಂಗೆ ನಡ್ದದಾ ಈ ಸರ್ಕಾರ ಹಿಂಗೆ ನಡ್ದದೆ ಈಗ ನೋಡಪ್ಪ ಬಿ ಜೆ ಪಿ ಸರ್ಕಾರ ಹಿಂಗೆ ನಡ್ದದೆ ಈಗ ಕಾಂಗ್ರೆಸ್ ಹಿಂಗೆ ಅದಾ ಅಲ್ಲಿ ಹಿಂಗೆಲ್ಲಾ ಹಿಂಗೆ ಮಾಧ್ಯಮದಿಂದ್ ಹಿಂಗೆ ಗೊತ್ತಾಗಿ ಬಿಡ್ತಿತ್ತು ನಮ್ಗೆ ಈಗ ಈಗ ಎಷ್ಟು ಟೆಕ್ನಾಲಿಜಿ ಫಾಸ್ಟ್ ಆಗ್ಯಾದ ಅಂದ್ರೆ ಒಂಥರ ಈಗ ನಾವು ಎಲ್ಲಿ ಅಮೇರಿಕದಾಗ ಏನಾದ್ರು ಬಿ ನಮ್ಮ ಹತ್ತು ಒಂದು ಸೆಕೆಂಡಿಗೆ ಹಾಂ ಅಮೇರಿಕದಾಗೆ ಏನೋ ಆಗಿದೆ ಅಂತಪ್ಪ ಅಂತ ಹಿಂಗೆ ಯಾರೋ ನಿಮ್ಗೆ ಹೇಳಿದ್ರು ಬಿ ಅದು ಕನ್ಫರ್ಮ್ ಮಾಡ್ಕೊಂದಿಲ್ಲಿ ಪಟ್ನೇ ಟಿವಿ ನೈನ್ ಹಚ್ಚಿ ಬಿಟ್ರಾಯ್ತು ಈ ಟಿವಿ ನೈನೇ ಅಂತಲ್ಲ ಯಾವುದೇ ಯಾವುದೇ ಮಾಧ್ಯಮದೋರ್ ಹಚ್ಚಿ ನೀವು ಹಚ್ಚಿ ಬಿಟ್ಟರೆ ಪಟಕ್ನೆ ಗೊತಾಗ್ಬಿಡುತ್ತದು ಹಿಂಗೆ ಅಂದ್ರರೆ ಟಿ ಜರ ಮಾಧ್ಯಮಲಿಂದ್ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿದೆ ಮಂದಿಗೆ ಏನು ಬಿ ಅದರ ಬಿ ಅದೊಂಥರ ಸಪೋರ್ಟ್ ಅದ ಎಲ್ಲರಿಗು ಜನಸಂಖ್ಯೆಗೆ ನಾ ಏನು ಬಿ ಸಂದೇಶ ಕಳ್ಸಿ ಇದ್ದರು ಬಿ ಭಾಳ್ ಈಸಿಯಾಗಿ ಮಾತಾಡ್ಬಹುದು ಮಾಧ್ಯಮದವ್ರಿಗೆ ಹಿಂಗೆ ಆಗಿದೆ ರೀ ಹಂಗೆ ಆಗಿದೆ ಅಂತ ಪ್ರೆಸ್ ಮೀಟ್ ಮಾಡ್ಬೋದು ನಾನಾ ಥರ ಜರ ಎಲ್ಲ ಥರವ ಅದ್ರ ಬಿ ಜರ ಸತ್ಯ ಏನದೆ ಅಂದ್ರೆ ಬಿಟ್ಕೊಡೋಲ್ಲ ಮಾಧ್ಯಮದಾಗ ಅದೊಂದು ಪ್ರಾಬ್ಲಮ್ ಅದಾ ಮುಂದೆ ಬರುಬರ್ತಾ ಎಲ್ಲ ಕ್ಲೀನ್ ಚೆಂದ ಹೇಳ್ಬೇಕು ಮಾಧ್ಯಮದವ್ರು ಬಿ ನಮಗಾ ಸಪೋರ್ಟ್ ಮಾಡಬೇಕು ಪ್ರತಿಯೊಬ್ಬ ಜನ ನಾಯಕಗೆ ಜನಪ್ರಿಯರಿಗೇ ಜನರಿಗೇ ಎಲ್ಲಾರಿಗೆ ಸಪೋರ್ಟ್ ಮಾಡ್ಬೇಕು ಮಾಧ್ಯಮದವ್ರು ಬೀ ಮಾಧ್ಯಮ ಅಲ್ಲಿಂದ ಒಂದು ಒಳ್ಳೇ ಸಂದೇಶ ಅಂತು ಸಿಕ್ತದೆ ನೋಡಿ ಎಲ್ಲರಿಗೆ ನನ್ನ ಪ್ರಕಾರ ಯಾಕಂದ್ರೆ ಈಗ ನನಗೆ ಅಲ್ಲಿ ಮೊನ್ನೆ ಒಂದು ಇದಾಗಿ ಇನ್ಸಿಡೆಂಟ್ ಆಗಿತ್ತು ಅದು ಏನೋ ಆಗಿತ್ತಂತೆ ಯಾವುದೋ ವರ್ಷ ಸುರಪುರ ತಾಲುಕ್ನಾಗೆ ಏನೋ ಆಗಿತ್ತಂತೆ ಈಗ ನನಗೆ ಅಲ್ಲಿ ನೋಡ್ಬೇಕು ಆಗಿದೆ ಏನು ಮಾಡಲಿ ಏನು ಮಾಡಲಿ ಹೊಲಾಕ್ಕಾಗೋಲ್ಲ ನಾ ಬೇರೆ ಊರಾಗೆ ಇದ್ದಿ ಈಗ ಏನು ಮಾಡ್ಬೇಕು ಅಂದ್ರೆ ಸೀದಾ ಟಿ ಏನು ಮಾಡ್ದೆ ಸೀದಾ ಮೊಬೈಲ್ ಅಂತಾರೆ ಮನೆಯಾಗ್ ಹೋದೆ ಟಿವಿ ಹಚ್ದೆ ಟಿವಿ ಹಚ್ಬಿಟ್ಟು ಟಿವಿ ನೈನ್ ಆನ್ ಮಾಡ್ದೆ ಓಸು ಚಾನೆಲ್ ಅದೆ ಹೊಂಟವೆ ಅಲ್ಲಿ ಇದು ಏನಾಗಿದೆ ಈಗ ಏನು ನಡ್ದದೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಏನಾಗಿದೆ ನಮ್ಮದು ನಮ್ಮದು ಕಾರ್ಯಕ್ರಮ ಆಯ್ತು ಫಂಕ್ಷನ್ ಆ್ಯಕ್ಷುಲಿ ಒಂದು ಅದು ನೋಡ್ದಿತ್ತು ನಂಗೆ ಲೈವ್ ಪಟಿಕ್ನೆ ಟಿವಿ ನೈನ್ ಹಚ್ಬಿಟ್ಟು ಗೊತ್ತಾಗ್ಬಿಡ್ತು ಅವಾಗೆ ನನಗೆ ಸ್ಪಾಟ್ನ್ಯಾಗೆ ಮಾಧ್ಯಮಲಿಂತ್ ಭಾಳ್ ಅಂದರೆ ಭಾಳ್ ಹೆಲ್ಪ್ ಆಗಿದೆ ಇದೊಂದು ಮಾತು ಹೇಳಿ